ನನ್ನಲ್ಲಿ ಸಾಮರ್ಥ್ಯ ಅಂಥೇಳಿದ್ರೆ ಅಂದರೆ ಅದು ಮನೆ ಕಡೆ ನನಗೆ ಒಂದು ಸಹಾಯ ಇರುತ್ತೆ ನಮಗೆ ನಂದು ಹೆಂಡತಿ ಕೂಡ ನನಗೆ ಸಹಾಯ ಮಾಡ್ತಾಳೆ ನಂತರ ನನ್ನ ತಾಯಿ ತಂದೆ ಕೂಡ ನನಗೆ ಸಹಾಯ ಮಾಡ್ತಾರೆ ಮನೆ ಕಡೆ ಇದಿಷ್ಟು ನನಗೆ ಸಾಮರ್ಥ್ಯ ಅಂದರೆ ನನಗೆ ಒಂದು ಹಣದ ಸಹಾಯ ಕೂಡ ನಾನು ಅಪ್ಪ ತಂದೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅವ್ರ್ಗಳು ಸಹ ಕೆಲಸಕ್ಕೋಗಿ ಅವರು ನನಗೆ ಸಹಾಯ ಮಾಡ್ತಾರೆ ನನಗೂ ನಾನು ಸಹ ಒಂದು ಕೆಲಸ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಸಹ ನಾನೊಂದು ನನ್ನ ಕೆಲಸ ನಾನು ಮಾಡ್ಕೊಂಡೋಗ್ತಾಯಿದ್ದೀನಿ ಆದರೆ ಕೆಲಸ ಆಗೋವರೆಗು ನಾನು ಬಿಡಲ್ಲ ನನ್ನ ಕೆಲಸ ಆಗಬೇಕು ಅಂತ ನಾನು ಮಾಡ್ತಾಯಿರ್ತೀನಿ ಅದನ್ನು ಯಾವ ಥರ ನಾನು ಆಗ ಅದು ಮಾಡಬೇಕು ಅಂತ ಒಂದು ಛಲ ಇದೆ ಸರ್ ಅದನ್ನು ನಾನು ಮಾಡಿಯೇ ಮುಗಿಸ್ತೀನಿ ಆನಂತರ ನನ್ನಲ್ಲೊಂದು ದೌರ್ಬಲ್ಯ ಉಂಟು ಅದೇನೆಂದರೆ ನಾನು ಇತರರನ್ನು ಬೈತೀನಿ ಬೈದಾಗ ನನಗೆ ನಾನು ಬೈದಿದ್ದ ನನಗೆ ದುಃಖ ಆಗುತ್ತೆ ಈ ಥರ ಮಾತು ಮಾತಾಡಬಾರ್ದು ಅಂತ ಅದು ನನಗೆ ನಾನೇ ದುಃಖ ಪಡ್ತಾಯಿರ್ತೀನಿ ನಂತರ ಇನ್ನೊಬ್ರು ಸಹ ಹೇಳ್ತ್ರು ನಿಂಗೆ ಜಾಸ್ತಿ ಕೋಪ ಬರುತ್ತೆ ನೀನು ಕೋಪ ಬರುತ್ತೆ ನೀನು ಈ ಥರ ಮಾತಾಡ್ತಿ ಇನ್ನೊಬ್ಬರಿಗೆ ದುಃಖ ಪಡೋ ಹಾಗೆ ಮಾತಾಡ್ತಿ ಅಂತ ಹೇಳ್ತಾಯಿರ್ತಾರೆ ಅದಕ್ಕೋಸ್ಕರ ಅದು ಸಹ ನನ್ನಲ್ಲುಂಟು ದೊಡ್ಡ ಸಾಮರ್ಥ್ಯ ಅಂದರೆ ಕೂಡ ನಾನು ಈ ಥರ ಈ ಕೆಲಸ ಮಾಡ್ಬೇಕೆಂದರೆ ಮಾಡೋವರೆಗೂ ಬಿಡಲ್ಲ ನಾನು ಅದೆಷ್ಟು ಕಷ್ಟ ಆದರೂ ಕೂಡ ನಾನು ಮಾಡ್ತೀನಿ ಆದ್ರೂ ಸಹ ನನಗೆ ಸಹಾಯ ಕೂಡ ನಮ್ಮ ಫ್ರೆಂಡ್ಸು ಮಾಡ್ತಾರೆ ನಮ್ಮನೆಯಲ್ಲೂ ಸಹ ನನಗೆ ಎಲ್ಪ್ ಮಾಡ್ತಾಯಿರ್ತಾರೆ ತ್ಯಾಂಕ್ ಯು